ಕನ್ನಡ ಭಾಷೆಯಲ್ಲಿ ಏನು ದಿನನಿತ್ಯ ಮಾತಾಡೋದು ಅಂದರೆ ನಮಗೆ ಭಾಳ ಇಷ್ಟ ಅಂದರೆ ನಮಗೆ ನಮಗೆ ಕನ್ನಡವೇ ನಮ್ಮ ಮಾತೃ ಭಾಷೆ ನಮ್ಮ ಕನ್ನಡವೇ ಕನ್ನಡ ಬಿಟ್ರೆ ಬೇರೆ ಭಾಷೆ ನಾವು ಬಳ್ಸೋದೇ ಇಲ್ಲ ನಮಗೆ ಕೆಲವರು ಕನ್ನಡ ಮಾತಾಡೋದು ಏನೋ ಕೀಳರಿಮೆ ಅಂದ್ಕೊಳ್ತಾರೆ ನಮ್ಗೆ ಅದು ಆ ಭಾವನೆ ಎಲ್ಲ ಇಲ್ಲ ನಮಗೆ ಕನ್ನಡ ಅಂದರೆ ಭಾಳ ಇಷ್ಟ ನಾವು ಭಾಳ ಪ್ರೀತಿ ಪಟ್ಟೂ ಅದನ್ನು ಮಾತಾಡ್ತೀವಿ ಇಂಗ್ಲಿಷ್ ಬಾ ಉಪಯೋಗಿಸೋಲ್ಲ ನಾವು ಮತ್ತೆ ಈಗ ಕನ್ನಡದಲ್ಲಿ ನುಡಿಗಟ್ಟುಗಳು ಅಂದರೆ ಕುಣಿಲಾರ್ದೋನು ನೆಲ ಡೊಂಕು ಅಂತಾರೆ ಅಂದೊಂದು ಮಾತು ಏನಪ್ಪ ಅಂದರೆ ಈಗ ಅವನಿಗೆ ಅದು ಕೆಲಸ ಮಾಡೋಕ್ಕಾಗೊಲ್ಲಾ ಅಂದರೆ ಮಾಡೋಕ್ಕೆ ಬರೋಲ್ಲ ಮಾಡೋಕ್ಕೆ ಬರೋಲ್ಲ ಅಂದರೆ ಓ ಅದು ಸರಿ ಇಲ್ಲ ಅದು ಇದು ಸರಿ ಇಲ್ಲ ಅಂತ ಹೇಳ್ದಂಗೆ ಅದನ್ನು ಆ ಥರ ಹೇಳೋದು ಈಗ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಅಂದರೆ ಈಗ ಇದನ್ನೇ ಉದಾಹರಣೆಗೆ ತೊಗೊಬೇಕು ಅಂದರೆ ಓ ಕನ್ನಡ ಅದಾ ಆ ಥರ ಮಾತಾಡಬೇಕು ಇಂಗ್ಲೀಷೇ ಸುಲಭ ನಮಗೆ ಕನ್ನಡ ಮಾತಾಡೋಕ್ಕೆ ಬರೋಲ್ಲ ಕುಣಿಲಾರ್ದೋನು ನೆಲ ಡೊಂಕು ಅನ್ನೋಥರ ಆ ಥರ ಮಾತಾಡ್ತಾರೆ ಮತ್ತೇನಪ್ಪ ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂದರೆ ನಾವು ಕಷ್ಟ ಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ಅದಕ್ಕೆ ಪ್ರತಿಫಲವೂ ಅದೇ ಥರ ಇರುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ನಾವು ಕಷ್ಟ ಕೈ ಕಷ್ಟ ಪಡಬೇಕು ಕಷ್ಟ ಪಟ್ಟು ದುಡಿಮೆ ಮಾಡಿದ್ರೆ ನಾವು ಸುಖವಾಗಿರಬೌದು ಪ್ರತಿವ ಎಲ್ಲ ರೀತಿಯಲ್ಲೂ ಅದಕ್ಕೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಮಾಡಿದ್ದಾರೆ ಹಿರಿಯವರು ಇನ್ನು ಒಟ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಅಂತಾರೆ ಅಂದರೆ ಕೆಲವ್ರಿಗೆ ದುಡಿಮೆಯೇ ಇರೋಲ್ಲ ಅವರು ಕೈಯಲ್ಲಿ ಖರ್ಚು ಖರ್ಚು ಮಾಡೋಷ್ಟು ದುಡ್ಡಿರೋಲ್ಲ ಆದರೂ ಸಾಲ ಮಾಡಿ ಆಡಂಬರವಾಗಿ ಬದ್ಕೋದು ಮಜ ಮಾಡೋದು ಶೋಕಿ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ ಅದು ನಾವು ದುಡಿಬೇಕು ಅವ ಕೈ ಕಾ ಕೈ ತುಂಬ ದುಡಿಮೆ ಮಾಡಿ ಖರ್ಚು ಮಾಡಿದ್ರೆ ಸರಿ ಇರುತ್ತೆ ಒಟ್ಟು ನಾವು ದುಡಿಮೆಯೇ ಇಲ್ಲಾಂದ್ರೆ ಸಾಲ ಮಾಡಿ ಏನಕ್ಕೆ ಶೋಕಿ ಮಾಡಬೇಕು ಆ ಥರ ಹೊಟ್ಟೆಗೆ ಹಿಟ್ಟಿಲ್ದೆಇದ್ರೂ ಜುಟ್ಟಿಗೆ ಮಲ್ಲಿ ಹೂವು ಜುಟ್ಟಿಗೆ ಮಲ್ಲಿಗೆ ಹೂ ಬೇಕೆಂದ್ರೆ ಆಗ ಆದ್ರದ ಅದ್ರ ಅರ್ಥ ಇದ್ನೇ ಬರುತ್ತೆ ಮತ್ತೆ ತಾಯಿ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಅಂದರೆ ನಾವು ತಾಯಿಯರು ಏನು ಬುದ್ಧಿ ಹೇಳ್ಕೊಟ್ಟು ಸಂಸ್ಕಾರ ಹೇಳ್ಕೊಟ್ಟು ಮಕ್ಳಿಗೆ ಕಲಿಸ್ತಾರೋ ಅದನ್ನೇ ಮಕ್ಳುಗಳು ಕಲಿತಾರೆ ನಾವು ಇಲ್ಲ ಮಕ್ಳು ತಾಯಿಗಳು ಕೆಟ್ಟದ್ದು ಹೇಳ್ಕೊಟ್ರೆ ಕೆಟ್ಟದ್ದೇ ಕಲಿತಾರೆ ಒಳ್ಳೇದು ಹೇಳ್ಕೊಟ್ರೆ ಒಳ್ಳೇದೇ ಕಲಿತಾರೆ ಆ ಥರ ನೂಲು ಯಾವ್ಥರ ಇರುತ್ತೆ ಸೀರೆ ಆ ಥರ ಬರುತ್ತೆ ನಾವು ಬಟ್ಟೆ ನೂಲು ತೊಗೊಂಡು ಕಾಟನ್ ನೂಲು ತೊಗೊಂಡು ರೇಷ್ಮೆ ಸೀರೆ ಮಾಡೋಕ್ಕಾಗುತ್ತಾ ಆ ಥರ ಅನ ನೇಷ್ಮೆ ರೇಷ್ಮೆ ದಾರ ತೊಗೊಂಡ್ರೆ ರೇಷ್ಮೆ ಸೀರೆ ಆಗುತ್ತೆ ಇನ್ನು ಕಾಟನ್ ನೂಲು ತೊಗೊಂಡ್ರೆ ಕಾಟನ್ ಸೀರೆ ಆಗುತ್ತೆ ಆ ಥರ ತಾಯಿಗಳು ಬುದ್ಧಿ ಹೇಳ್ಕೊಟ್ಟು ಒಳ್ಳೆ ಸಂಸ್ಕಾರ ನಡೆಸ್ಕೊಟ್ರೆ ಮಕ್ಳುಗಳು ಒಳ್ಳೆದು ಕಲಿತಾರೆ ಆ ಥರ ತಾಯಿಯಂತೆ ಸೀರೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತ